ಈಗಿನ ಕಾಲದಾಗ ಭಾಳಷ್ಟು ಜನ ಟಿವಿಗಳು ಮತ್ತು ಮೊಬೈಲ್ಗಳು ಟಿವಿಗಿಂತ ಹೆಚ್ಚಾಗಿ ಮೊಬೈಲೆ ಅಂತಕಂಥದ್ದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಪ್ರತಿಯೊಂದು ಮನೆಲ್ಲಿ ನಾಲ್ಕು ಜನ ಇದ್ದಾರೆ ಅಂದರೆ ನಾಲ್ಕು ಮೊಬೈಲ್ಗಳು ಕಂಪಲ್ಸರಿ ಇರುತ್ತೆ ಮತ್ತು ಜೊತೆಗೆ ಇಡೀ ಕುಟುಂಬಕ್ಕೆ ಒಂದು ಟಿ ವಿ ಇರುತ್ತೆ ಕೂತು ನೋಡ್ತಕ್ಕಂಥ ಟಿ ವಿ ಒಬ್ರೇ ಆಗಿರೋದ್ರಿಂದ ಅವ್ರ ಮ ತಂದೆ ತಾಯಿಗಳು ಇಟ್ಕೊಂಡಿದ್ರೆ ಮಕ್ಳು ಬಂದು ಕೂಡ್ತಾರೆ ಮಕ್ಳು ಇಟ್ಕೊಂಡಿದ್ರೆ ತಂದೆ ತಾಯಿಗಳು ಬೈಯೊಲ್ಲ ಈ ರೀತಿ ಅವ್ರಿಗೆ ಆಗಿರ್ತಕ್ಕಂಥ ಟಿ ವಿ ಇಟ್ಕೊಂಡು ನೋಡ್ತಿರ್ತಾರೆ ಈ ಮೊಬೈಲ್ ಆದರೆ ಹಾಗಲ್ಲ ಮೊಬೈಲು ಮ ಪೇರೆಂಟ್ಸೇ ಅವ್ರ ಮಕ್ಕಳ ಕೈಯಲ್ಲಿ ಕೊಡ್ತಾರೆ ಊಟ ಮಾಡ್ಬೇಕಾರೆ ಮೊಬೈಲ್ ನೋಡ್ತಾ ಇರು ತಿನಿಸ್ತೀನಿ ಅಂತ ಹೇಳಿ ಈ ರೀತಿಯ ಒಂದು ಸಂಪ್ರದಾಯವನ್ನು ಕಲಿಸ್ತಾ ಹೋಗ್ತಾರೆ ಇದರಿಂದ ಏನಾಗ್ತೈತದೆ ಅಂದರೆ ಮಕ್ಕಳು ಅಡಿಟ್ ಆಗ್ಬಿಟ್ಟಿದ್ದಾರೆ ಅದರಲ್ಲೆ ಅಂದ್ರೆ ಅದು ಮುಳುಗ್ಬಿಟ್ಟಿದ್ದಾರೆ ಆ ಮುಳುಗಿರ್ತಕ್ಕಂತಹ ಮೊಬೈಲಿಂದ ಹೊರಗಡೆ ತರಬೇಕು ಅಂದರೆ ಬಹಳಷ್ಟು ಕಷ್ಟ ಇದೆ ಅವ್ರು ಏನಾದ್ರು ಒಂದು ಹೆದರಿಕೆ ಅನ್ನೋದು ಮೊಬೈಲಲ್ಲಿ ತೋರಿಸಿದ್ರು ಅಂದರೆ ಆ ಮೊಬೈಲನ್ನು ಆ ಮಕ್ಳು ಮುಟ್ಟೋಲ್ಲ ಈ ಇಲ್ಲ ಅಂತಂದ್ರೆ ಈ ಮೊಬೈಲ್ ಇಲ್ಲ ಅಂದರೆ ಮುಂದುಗಡೆ ಏನೂ ಆಗೊಲ್ಲ ಮೊಬೈಲ್ ಬೇಕೆ ಬೇಕು ಅವರಿಗೆ ಕಂಪಲ್ಸರಿ ಮುಂದೇನು ಆಗುತ್ತೆ ಅಂದರೆ ಮೊಬೈಲ್ ಇಲ್ದೆ ಅವ್ರ ಜೀವ್ನವೇ ನಡೆಯೋಲ್ಲ ಅನ್ನೋ ತನಕ ಹೋಗ್ಬಿಟ್ಟಿರ್ತಾರೆ ಕೇವಲ ದೊಡ್ಡೋರಿಗೆ ಒಂದು ರೀತಿಯ ಒಂದು ದಿನ ಮೊಬೈಲ್ ಇಲ್ಲ ಅಂತಂದಾಗ ಒಂಥರ ಇರಿಟೇಟ್ ಆಗಿರುತ್ತೆ ಅಯ್ಯೋ ನಾನು ಮೊಬೈಲ್ ತಂದಿಲ್ಲ ಅಯ್ಯೋ ನಾನು ಮೊಬೈಲ್ ತಂದಿಲ್ಲ ಅಂತ ಇನ್ನು ದೊಡ್ಡ ಚಿಕ್ಕ ಮಕ್ಳಿಗೆ ಅದರಲ್ಲಿ ಎಷ್ಟೋ ವಿಷಯಗಳನ್ನು ಅವರು ನೋಡೋದ್ರಿಂದ ಅವರಿಗೆ ಅದು ಅಡಿಟ್ ಆಗಿ ಅದು ಮುಳುಗಿರೊದ್ರಿಂದ ಅವರಿಗೆ ಬೇಕೇಬೇಕು ಆ ಮಕ್ಳಿಗೆ ಆಮೇಲೆ ಒಂದು ಏನು ಗೇಮ್ಸು ಅವು ಏನು ಗೇಮ್ಸು ಅದೆಲ್ಲ ಇನ್ನು ಹೊರಗಡೆ ಆಗಿ ಹೋಗಿ ಆಡ್ತಕ್ಕಂಥ ಕಾಲ ಹೋಯ್ತು ಯಾಕೆ ಅಂತಂದ್ರೆ ಗೋಲಿ ಆ ಗೋಲಿ ಅಂದ್ರೆಯೇ ಗೊತ್ತಿಲ್ಲ ಮಕ್ಳಿಗೆ ಗೋಲಿ ಅಂದರೆ ಗೊತ್ತಿಲ್ಲ ಚಿನ್ನಿದಾಂಡು ಅಂದರೆ ಗೊತ್ತಿಲ್ಲ ಲಗೋರಿ ಅಂದರೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಅವ್ರು ಆಡೋದೆ ಇಲ್ಲ ಫಸ್ಟ್ ಆಫ್ ಆಲು ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ ಅವು ಆಯ್ತ್ವ ಹಾಂ ನಾವು ಆಡ್ತ ಹಾಂ ಆಡ್ತಿದ್ರ ಇಷ್ಟೆ ಈ ರೀತಿ ಹಾಗಾದಾಗ ಏನಾಗುತ್ತೆ ಮಕ್ಳಲ್ಲಿ ಒಂದು ಇದು ಹೋಗಿ ಹೋಗ್ಬಿಟ್ಟಿರ್ತದೆ ಪದ್ಧತಿಗಳು ಕಲಿಯೋದಕ್ಕೆ ಚಾನ್ಸೇ ಇರೋಲ್ಲ ಇನ್ನು ಕ್ರಿಕೇಟು ಒಂದು ಆಡ್ತಾರೆ ಈಗಿನ ಒಂದು ಸ್ವಲ್ಪ ಪದ್ಧತಿ ಪ್ರಕಾರ ಇನ್ನು ರನ್ನಿಂಗ್ ರಸ್ಸು ಅನ್ನೋದನ್ನು ಕೂಡ ಇಲ್ಲೆ ಆಮೇಲೆ ಆವಾಗೆಲ್ಲ ಆ ಗೊ ಇದು ಕಾಂಪೋಡು ಮೀನ್ಸ್ ಒಂದು ಎಂಟು ಹತ್ತು ಮನೆಗಳು ಇರ್ತಾಯಿದ್ವು ಈಗೆಲ್ಲ ಸಿಂಗಲ್ ಮನೆಗಳು ವ ಪಕ್ಕದ ಮನೆಯವರು ಪಕ್ಕದ ಮನೆಗೆ ಕಾಣೋಲ್ಲ ಅಂದಾಗ ಮಕ್ಕಳು ಅಲ್ಲಿ ಆಟಕ್ಕೆ ಹೋಗೋಲ್ಲ ಹೋಗಿ ಆಡಿರಿ ಅಂತಕ್ಕಂಥ ಹೇಳೋಂಥ ಪೇರೆಂಟ್ಸ್ ಕಡಿಮೆ ಆಟ ಆಡಿರ್ತೀರಾ ಆಡಿರಿ ಮಾಡಿರಿ ಕಲೀರಿ ಹಗರಾಡಿರಿ ಹೆಲ್ದಿಯಾಗಿರ್ತೀರಿ ಜೀವನದಲ್ಲಿ ಹೆಲ್ದಿ ಇಂಪಾರ್ಟೆಂಟ್ ಅಲ್ವ ಅಂದರೆ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಮಕ್ಳಿಗೆ ಹಗರಿದ್ರೆ ಮಾಡಿದ್ರೆ ಸ್ವಲ್ಪ ಆಯಾಸ ಬರುತ್ತೆ ಆಯಾಸ ಬಂದರೆ ನೀರು ಕುಡಿಬೇಕು ಅನಿಸುತ್ತೆ ನೀರು ಕುಡ್ದು ಏನೋ ಒಂದು ರೀತಿ ಅದು ಬೆಳವಣಿಗೆ ಬರ್ತಾನೆ ಇರ್ತದೆ ಒಂದುಕ್ಕೊಂದು ಅಟ್ಯಾಚ್ಮೆಂಟ್ ಅಂತ ಆಮೇಲೆ ನಾವು ಎಲ್ಲ ಚಿಕ್ಕೋರು ಇದ್ದಾಗ ಜೋಕಾಲಿ ಎಲ್ಲ ಆಡ್ತಾಯಿದ್ವಿ ಚಿನ್ನಿದಾಂಡು ಜೋಕಾಲಿ ಪ್ರತಿಯೊಂದು ಆಟ ಆಮೇಲೆ ಇದು ಸ್ಕಿಪ್ಪಿಂಗ್ ಮೀನ್ಸ್ ಏನಂತಾರೆ ಕನ್ನಡದಲ್ಲಿ ನಾವೆಲ್ಲ ಹಗ್ದಾಟ ಅಂತ ಹೇಳ್ತಾಯಿದ್ವಿ ಅದನ್ನು ಹಗ್ದಾಟ ಅವೆಲ್ಲ ಆಡ್ತಾಯಿದ್ವಿ ನೀನು ಹತ್ತು ಬುಟ್ಟಿ ನಾನು ಇಪ್ಪತ್ತು ಬುಟ್ಟಿ ನಾನು ನಲವತ್ತು ಬುಟ್ಟಿ ಈ ರೀತಿ ಒಂದು ಹಗ್ರಿ ಹಗ್ರಿ ಹೈಟ್ ಆಗ್ತಾಯಿದ್ವಿ ಈ ರೀತಿಯ ಆಟಗಳು ಆದಷ್ಟು ಕಡಿಮೆ ಆಗಿದ್ದಾವೆ ಈಗ ಬರೋಲ್ಲ ಇನ್ನು ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಒಳ್ಳೊಳ್ಳೇ ಪ್ರೋಗ್ರಾಮ್ಗಳು ಇಲ್ಲ ಎಲ್ಲ ಸೀರಿಯಲ್ಗಳು ಜಾಸ್ತಿ ಆಗಿದ್ದಾವೆ ಆ ಸೀರಿಯಲ್ಗಳು ನೋಡ್ಕೋಳ್ತ ಕೂತ್ಕೊಂಡ್ರೆ ಪೇರೆಂಟ್ಸ್ ನೋಡ್ತಾಯಿದ್ದಾರೆ ಅಂತ ಮಕ್ಳು ಅದ್ರ ಮುಂದೆ ಕೂತ್ಬಿಡ್ತಾರೆ ಸೀರಿಯಲ್ ನೋಡಲಾರ್ದೆ ಎದ್ದೇಳೋದಿಲ್ಲ ಈ ರೀತಿಯ ಒಂದು ಅಡಿಟ್ ಆದಾಗ ಮಕ್ಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾವ ರೀತಿ ಬೆಳವಣಿಗೆ ಬರುತ್ತೆ ಮಕ್ಳಿಗೆ ಅಂದರೆ ಇದೇ ಬಹಳಷ್ಟು ಟಿವಿಯಿಂದ ಮೊಬೈ ಮೊಬೈಲಿಂದಾನೆ ಹೇಳಿದೆ ಅತಿ ಹೆಚ್ಚು ಹಾಳಾಗ್ತಾಯಿರೋದು ಮಕ್ಳು ಮೊಬೈಲಿಂದ ಟಿ ವಿ ಅದೆ ಹೇಳಿದ್ನಲ್ಲ ಕರೆಂಟ್ ಹೋದ್ರೆ ಬಾಯಿ ಮುಚ್ಕೊಂಡು ಇರ್ತಾರೆ ಕರೆಂಟಿನ ಮೇಲಾದ್ರು ಅಟ್ ಲೀಸ್ಟ್ ಡಿಪೆಂಡ್ ಆಗ್ತಾರೆ ಇದು ಹಾಗಲ್ಲಲ್ಲ ಚಾರ್ಜಿಂಗ್ ಇರುತ್ತೆಲ್ಲ ಟ್ವೆಂಟಿ ಫೋರ್ ಹವರ್ಸ್ರರು ಅಯ್ಯೋ ಹೋಗಲಿ ಪವರ್ ಬ್ಯಾಟ್ರಿ ಹಿಡ್ಕೊಂದಾದರು ಮಕ್ಳು ನೋಡ್ತಾರೆ ಯಾಕೆ ಅಂದ್ರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಮಕ್ಳಿಗೆ ಏನು ಇಟ್ಗೊಂಡ್ರೆ ಏನು ಬರುತ್ತೆ ಅನ್ನೋದನ್ನು ಆಮೇಲೆ ಅವರು ಒಂದು ಸಲ ಮಕ್ಳೇ ಒಂದು ಸೊಪ ಹೇಳ್ತಾರೆ ಅಮ್ಮ ಹೀಗೆ ಮಾಡಬೇಕು ಅಪ್ಪ ಹೀಗೆ ಮಾಡಬೇಕು ಅಂತ ಅಂದರೆ ಅಷ್ಟ್ರು ಮಟ್ಟಿಗೆ ಮೈಂಡು ಫಾರ್ವರ್ಡ್ ಆಗಿದೆ ಮಕ್ಳಲ್ಲಿ ಇದು ಏನಂತಂದ್ರೆ ಮೊ ಒಂದು ರೀತಿ ಒಳ್ಳೇದು ಅಂತ ನಾವು ತಿಳ್ಕೊಂಡಿದ್ರೆ ಮಕ್ಳಿಂದಲೇ ತಂದೆ ತಾಯಿ ಕಲಿತಕ್ಕಂತಹ ಮೊಬೈಲು ಇದು ಏನು ಇದನ್ನು ಕಲಿಬೇಕಾಗಿದೆ ಅದು ಬಿಟ್ಟು ಅವೇ ಮಕ್ಳದೇ ಗೇಮ್ಸು ಇವನ ಏನು ಆಟಗಳು ಅವು ಇವು ಬರ್ತಾವೋ ಅವನೆಲ್ಲ ನೋಡೋದ್ರಿಂದ ಸ್ವಲ್ಪ ಅದೆನು ರಮ್ಮಿ ಪಮ್ಮಿ ಇಂಥವೆಲ್ಲ ಬರ್ತಾವೆ ಇವೆಲ್ಲ ಅವೈಡ್ ಮಾಡಬೇಕು ಮೊಬೈಲಲ್ಲಿ ಮಕ್ಳು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಮೊನ್ನೆ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನೋಡಿದೆ ನೋಡಿದೆ ಯಾರೊ ಹೇಳಿದ್ರು ಏನಂತಂದ್ರೆ ಒ ಫಾರಿನ್ನಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡಿಬಿಟ್ಟಿದ್ದಾನಂತೆ ಹುಡುಗ ಒಂದು ಲಕ್ಷದ ಮೇಲೆ ಅಮೌಂಟಿಂದು ಮಾಲು ಬಂದ್ಬಿಟ್ಟಿದೆ ಅವನಿಗೆ ಏನು ಏನು ಬೇಕೊ ಎಲ್ಲ ಆಡ್ರ್ ಮಾಡಿಬಿಟ್ಟಾನೆ ಅವ ಸೀದಾ ಒಂದು ಲಾರಿಯೊ ಏನೊ ಬಂತಂತೆ ಮನೆ ಮುಂದೆ ಅವ್ರ ಪೇರೆಂಟ್ಸಿಗೆ ಗೊತ್ತೇಯಿಲ್ಲಂತೆ ಈ ರೀತಿ ಬಂದಿದೆಂತ ಏನ್ರಿ ಅಂತಂದ್ರೆ ಇಲ್ಲ ನಿಮ್ಮದು ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರಂತೆ ಹೇಳಿದ್ರಂತೆ ನಾವು ಮಾಡೆಯಿಲ್ಲಲ್ವ ನೋಡಿರಿ ನೀವು ಮಾಡಿದ್ದು ಅಂತ ತೋರಿಸಿದ್ರಂತೆ ಅವ್ರ ಮೊಬೈಲನ್ನು ತೋರಿಸಿದ್ರೆ ಮತ್ತೆ ಏನು ಮಾಡ್ತೀರಿ ಇವಾಗ ಯಾರದು ಗ್ಯಾರೆಂಟಿ ಇದು ಹಾಗಾಗಿ ಅವ್ರು ಏನು ಹೇಳಿದ್ರಂತೆ ಇಲ್ಲ ಕ್ಯಾನ್ಸಲ್ ಮಾಡಿರಿ ಅಂಥೇಳಿ ವಾಪಸ್ ಕಳಿಸಿದ್ರು ಯಾಕೆಂದ್ರೆ ಈ ಮಗು ಮಾಡಿದೆ ಮಕ್ಳು ಮಾಡಿರ್ತಕ್ಕಂತಹ ಒಂದು ಆನ್ ಲೈನ್ ಬಿಸ್ನೆಸ್ ಅನ್ನು ತಂದೆ ತಾಯಿಗಳಿಗೆ ಗೊತ್ತಿರೋಲ್ಲ ಇನ್ನು ಪೇ ಟಿಯಮ್ಮು ಫೋನ್ ಪೇ ಇವೇನು ಬಂದಿದ್ದಾವೆ ಆ ಮಕ್ಳಿಗೆ ಆ ನಂಬರ್ ಕೂಡ ಗೊತ್ತಾಗಿಬಿಟ್ರೆ ಅವು ಯಾರಿಗೆ ಹಾಕ್ತಾರೋ ಯಾರಿಗಿಲ್ಲೋ ಅದು ಕೂಡ ಗೊತ್ತಾಗೋಲ್ಲ ಇವ್ರ ತಂದೆ ತಾಯಿಗಳದ್ದೆ ಎಲ್ಲವೂ ಹಾಳಾಗೋಗತ್ತೆ ಆ ಮಟ್ಟಕ್ಕೆ ತನಕ ಬೆಳಿಬಾರದು ಮಕ್ಕಳು ಮೊಬೈಲೆ ಯೂಸನ ಕಡಿಮೆ ಮಾಡಿಸಬೇಕು ಪೇರೆಂಟ್ಸು ಅಂತ ನಾನು ಹೇಳ್ತೀನಿ